ನಮಸ್ಕಾರ ಯಜಮಾನರೆ ನಿಮಗೆ ಈಗ ಅರುವತ್ತು ವರ್ಷ ವಯಸ್ಸಾಗಿದೆ ನೀವು ಈಗ ಏನು ಮಾಡ್ಬೇಕಪ್ಪ ಅಂತಂದರೆ ಆರೋಗ್ಯ ವಿಮೆ ಅಂದರೆ ಎಲ್ ಐ ಸಿ ಪಾಲ್ಸಿಗೆ ನೀವು ಹೋದ್ರಪ್ಪಂದ್ರೆ ಅಲ್ಲಿ ಪಸ್ಟೂ ನಿಮ್ಮದು ಹಿರಿಯ ನಾಗರಿಕರ ಒಂದು ಸಲಹಾ ಕೇಂದ್ರದಲ್ಲಿ ಹಿರಿಯ ನಾಗರಿಕರ ಒಂದು ಗುರ್ತಿನ ಚೀಟಿಯನ್ನು ಮಾಡ್ಸ್ಗಬಕು ಅದನ್ನು ತೆಗಂಡು ನೀವು ಆರೋಗ್ಯ ವಿಮೆಯನ್ನು ಅಂದ್ರೆ ಎಲ್ ಐ ಸಿಗೆ ಹೋಬಕು ಅಥವಾ ವಿಮೆ ಯಾವ್ದಾದ್ರೂ ವಿಮೆಗಳ್ ಇರ್ತವೆ ಈಗ ಬ್ಯಾಂಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಏಜೆನ್ಸಿಗಳ ಮುಖಾಂತರ ವಿಮೆಯನ್ನ ಮಾಡ್ತಾರೆ ನೀವು ಅಲ್ಲಿಗೆ ಹೋಗಿ ನೀವು ನಿಮ್ಮ ಒಂದು ಹಿರಿಯ ನಾಗರಿಕ ಗುರ್ತಿನ ಚೀಟಿಯನ್ನು ತೋರಿಸಿ ನಿಮಗೆ ಯಾವ್ಯಾವ ಖಾಯಿಲೆ ನಿಮ್ಗೆ ಈಗ ವಯಸ್ಸಾದ ಮೇಲೆ ಸಹಜವಾಗಿ ಏನು ಬರುತ್ತೆ ನಿಮಗೆ ಅಂತಂದರೆ ಬಿ ಪಿ ಬರುತ್ತೆ ಶುಗರ್ ಬರುತ್ತೆ ಅಥವಾ ಹೃದಯ ಸಂಬಂಧಿಸಿದ ಖಾಯ್ಲೆಗಳು ಬರ್ತವೆ ಇವೆಲ್ಲ ಖಾಯ್ಲೆಗಾಗಿ ನಿಮಗೆ ಅಲ್ಲಿ ಹೋದ್ರಪ್ಪ ಅಂದ್ರೆ ಅವರು ನಿಮಗೆ ಇರತಕ್ಕಂಥ ಎಲ್ಲ ಪಾಲ್ಸಿಗಳ ಬಗ್ಗೆ ನಿಮಗೆ ತಿಳಿವಳ್ಕೆ ಹೇಳ್ತಾರೆ ಅಥವಾ ನಿಮಗೆ ಏನಾದ್ರೂ ಆಕ್ಶಿಡೆಂಟಾಯಿತೋ ಅಥವಾ ನಿಮಗೆ ಏನಾದರೂ ಆರೋಗ್ಯ ತೀವ್ರ ಖಾಯ್ಲೆಗಳಾತು ಅಂತಂದರೆ ಅದಕ್ಕೆ ಯಾವ ರೀತಿ ಪಾಲ್ಸಿ ಮಾಡ್ಸ್ಬೇಕು ಅದಕ್ಕೆ ಎಷ್ಟು ಹಣ ಕಟ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಅವರು ತಿಳ್ಸ್ಕೊಡ್ತಾರೆ ನೀವು ಸಾಧ್ಯವಾದಷ್ಟು ಸರ್ಕಾರಿ ಒಂದು ಸಂಬಂಧಿಸಿದಂಥ ಎಲ್ ಐ ಸಿ ಚೆನ್ನಾಗಿದೆ ಎಲ್ ಐ ಸಿಗೆ ನೀವು ಹೋದ್ರಪ್ಪಂದ್ರೆ ನಿಮಗೆ ಸರಿಯಾದ ಮಾಹಿತಿಯೊಂದಿಗೆ ನಿಮ್ಮ ಒಂದು ವಿಮೆಯನ್ನು ಅವರು ಮಾಡಿಕೊಡ್ತಾರೆ ಅದಕ್ಕೇ ಆದಂಥ ಮಾಹಿತಿಯನ್ನು ಅವ್ರು ಕೊಡ್ತಾರೆ ನಿಮಗೆ ಹೌದು ಆದ್ರಿಂದ ನೀವು ಒಳ್ಳೆಯ ರೀತಿಯಾದಂಥ ಒಂದು ಪಾಲ್ಸಿ ಮಾಡಿಸ್ರಿ ನಿಮ್ಮ ಜೀವ ರಕ್ಷಣೆಗೆ ಇದು ಮುಖ್ಯವಾಗಿರತಕ್ಕಂಥದ್ದು ನೀವು ಈಗ ಅಲ್ಲಿ ಹೋಗಿ ಮಾಹಿತಿ ತೊಗೊಂಡಿರಪ್ಪ ಅಂದರೆ ನಿಮ್ಗೆ ಎಲ್ಲ ರೀತಿಯಾದಂಥ ಒಂದು ಮಾಹಿತಿಯನ್ನ ಅವರು ನಿಮಗೆ ಕೊಡಲಿಕ್ಕೆ ಸಿದ್ಧರಿರ್ತಾರೆ ಅಲ್ಲಿ ಏಜೆನ್ಸಿಗಳಿರ್ತಾರೆ ಅದ್ರ ಜೊತೆಗೆ ಹೋಗಿ ನೀವು ಮಾಹಿತಿ ತೊಗೊಂಡು ನೀವು ಅಲ್ಲೇ ನಿಮ್ಮ ಪಾಲ್ಸಿಯನ್ನು ಮಾಡಿಸಿದ್ರೆ ಒಳ್ಳೆಯದು ಆಯ್ತೇನ್ರಿ ಯಜಮಾನ್ರೆ ಓಕೆ ಆ ರೀತಿ ಹೋಗಿ ನೀವು ಅಲ್ಲಿ ಭೇಟಿಯಾಗ್ರಿ ಎಲ್ ಐ ಸಿ ಆಪೀಸಿಗೆ ಹೋಗಿರಿ ನೀವು ಎಲ್ ಐ ಸಿನೆ ಹತ್ತಿರದ ಎಲ್ ಐ ಸಿ ಆಪೀಸಿದೆ ಅಲ್ಲಿ ಹೋದರೆ ನಿಮಗೆ ಒಳ್ಳೇದು ಅಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನೂ ಕೊಡ್ತಾರೆ ನಿಮಗೆ ಏಜೆನ್ ಪಾಲ್ಸಿಗಳನ್ನು ಮಾಡಿ ಅವ್ರು ಕೊಡ್ತಾರೆ